ಮನೆಮದ್ದು ಎಂಬುವುದು ಪುರಾತನ ಕಾಲದಿಂದಲೂ ತುಂಬ ಫೇಮಸ್ ಆಗಿದೆ ಅದರಲ್ಲಿ ನೆಗಡಿಗೆ ಗುಣಪಡಿಸುವ ಮನೆಮದ್ದು ಅಂದರೆ ಎರಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದನ್ನು ನೀಟ್ ಆಗಿ ಕ್ಲೀನ್ ಮಾಡಿಕೊಂಡು ಅದರ ಒಳಗಡೆ ತುಳಸಿ ಎಲೆಗಳು ಕುಡಿ ಅಂತಾರೆ ಅದಕ್ಕೆ ತುಳಸಿ ಎಲೆಗಳನ್ನು ಸೇರಿಸಿ ಎರಡು ಕಾಳು ಮೆಣಸುಗಳನ್ನು ಸೇರಿಸಿ ಸಾಂಬಾರು ಈರುಳ್ಳಿ ಎಂದು ಬರುತ್ತದೆ ಚಿಕ್ಕದೊಂದು ಪೀಸ್ ಅನ್ನು ಸೇರಿಸಿ ನೀಟ್ ಆಗಿ ಜಗಿದು ಅ ಅ ಅದರ ರಸವನ್ನು ಕುಡಿದರೆ ನೆಗಡಿ ಕೆಮ್ಮು ಗುಣಪಡಿಸುತ್ತದೆ ಇದು ನಮ್ಮ ಹಳ್ಳಿಯಲ್ಲಿ ಜನಪ್ರಿಯವಾಗಿರುವಂತಹ ಮನೆಮದ್ದು ಇದು ನೆಗಡಿ ಕೆಮ್ಮು ಕ ಕಫ ಮಲಬದ್ಧತೆ ಇತ್ಯಾದಿಗಳಿಗೂ ಉಪಯುಕ್ತವಾಗಿದೆ ಅದರಲ್ಲಿ ಮೈನ್ ಅಂದರೆ ನೆಗಡಿಗೆ ಗುಣಪಡಿಸಲು ತುಂಬ ಉಪಯುಕ್ತವಾಗಿದೆ ಹಳ್ಳಿಗಳಲ್ಲಿ ಜನಪ್ರಿಯವಾಗಿರುವುದೆಂದರೆ ಮನೆಮದ್ದುಗಳು ಆಗಿನ ಕಾಲದಲ್ಲೆಲ್ಲ ಯಾರೂ ಹೊಸ್ಪಿಟಲ್ಲಿಗೆ ಹೋಗ್ತಿರಲಿಲ್ಲ ಮನೆಯಲ್ಲೆ ಮನೆ ಮದ್ದುಗಳನ್ನು ಕಂಡು ಕೊಂಡಿರುತ್ತಿದ್ದರು ಹಾಗೇ ಮನೆಮದ್ದು ಈಗಲೂ ಜನಪ್ ತುಂಬ ಜನಪ್ರಿಯವಾಗಿದೆ ಮನೆಮದ್ದು ನು ಅನ್ನೋದು ಹಳ್ಳಿಗಳಲ್ಲಿ ತುಂಬ ಮನೆಮದ್ದುಗಳನ್ನು ಯೂಸ್ ಮಾಡ್ತಾರೆ ಯಾರೂ ಇಂಗ್ಲೀಷ್ ಮೆಡಿಸನ್ಸ್ನಾ ಯೂಸ್ ಮಾಡೋಲ್ಲ ಎಲ್ಲ ಅವರವ್ರೇ ಮನೆಗಳಲ್ಲಿ ಸಿಗುವಂತಹ ಪದಾರ್ಥಗಳಲ್ಲೇ ಅವರವರ ಖಾಯಿಲೆಗಳನ್ನು ಅವರವ್ರೇ ನಿವಾರಿಸಿಕೊಳ್ಳುತ್ತಾರೆ ಆದ್ದರಿಂದ ಮನೆಮದ್ದು ತುಂಬ ಫೇಮಸ್